ಮಂಡಿನೋವನ್ನು ನಿವಾರಿಸಲು ನಮ್ಮ ಹಳ್ಳಿಯಲ್ಲಿ ಹಲವಾರು ಮನೆಮದ್ದುಗಳಿವೆ ಅದರಲ್ಲಿ ಮೊದಲನೆಯದು ಅರಿಶಿನ ಅರಿಶಿನವನ್ನು ನೀರಿನೊಂದಿಗೆ ಸೇರಿಸಿ ಲೇಪನ ಮಾಡಿ ನೋವಿದ್ದ ಕಡೆಗೆ ಅದನ್ನು ಹಚ್ಚಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಕಾಲ ಬಿಟ್ಟು ಅದನ್ನು ತೊಳೆಯುವುದರಿಂದ ಮಂಡಿನೋವು ಕಡಿಮೆ ಆಗುತ್ತದೆ ಹಾಗೂ ಎರಡನೆಯದು ಹಸಿ ಶುಂಠಿಯನ್ನು ಚಹದೊಡನೆ ಸೇರಿಸಿ ಕುಡಿಯುವುದರಿಂದ ಹಾಗೂ ಒಣ ಶುಂಠಿಯನ್ನು ಒಣಗಿಸಿ ಎಣ್ಣೆ ಮಾಡಿ ನೋವಿದ್ದ ಜಾಗಕ್ಕೆ ಹಚ್ಚುವುದರಿಂದ ಕೂಡ ನಮಗೆ ಮಂಡಿನೋವು ಕಡಿಮೆ ಆಗುತ್ತದೆ